ಹಾಂ ಇದನ್ನ ಹಾಂ ಸಾಮಾನು ತಗೊಂಡು ಹೋಗ್ಯಾರ ರೀ ಸಾಮಾನು ತಗೊಂದೊಗ್ಯಾರ ಅವರು ವಾಪಸ್ ಮಾಡ್ಕೇಸ್ ಬೇರೆ ಸಾಮಾನು ಕೊಡನತ್ತಾರು ಹೆಂಗೆ ಮಾಡುದು ರೀ

ಬಿಲ್ಲಿ ಹಾಂ ಬಿಲ್ ಇಲ್ಲದೇ ಕೊಡಾಕೆ ಬರಂಗಿಲ್ಲ ಏನ್ರಿ ಹ್ಞೂ ಹ್ಞೂ ಆಯ್ತು ರೀ ಮತ್ತು ಇದು ಸಾಮಾನು ಬದಲು ಬ್ಯಾರೆದು ಕೊಟ್ರೆ ನಡಿತೈತಿ ಇಲ್ದ್ರ ಅರ್ದರ್ ಹಾಂ ಅರ್ಧ ಅಮೌಂಟ್ ಕೊಡುದು ರೀ ಹಾಂ ಹೆಚ್ಚಿನ ಬಿಲ್ಲಿದು ಕೊಟ್ರೆ ನಡಿತೈತೆ ರೀ ಹಾಂ ಹಾಂ ಆಯ್ತ್ರಲ್ಲಾ ಬಿಲ್ ಬೆಕಾರೆ ನಿಮ್ಗೆ ಹಾಂ ಆಯ್ತು ತಗೊಂಬ ಅಂತ ಹೇಳ್ತೀವಿ ತಗೋರಿ ಅವ್ರಿಗೆ